ಹೊಸ ರುಚಿ ಅಡುಗೆಯನ್ನು ಕಲಿಯೋಕೆ ನಾವು ಯೂಟೂಬ್ ವೀಡ್ಯೊವನ್ನು ನೋಡ್ತೀನಿ ಯಾಕೆ ಅಂದ್ರೆ ಅದ್ರೊಳ್ಗೆ ವಿವಿಧ ವಿವಿಧ ರೀತಿಯ ಹಲ್ವಾರು ರೀತಿಯ ಅಡುಗೆಯ ರುಚಿಗಳು ಮತ್ತು ಹಲವಾರು ರೀತಿಯ ಅಡುಗೆ ಪದಾರ್ಥಗಳು ಅದನ್ನು ಯಾವ ಯಾವ ಪದಾರ್ಥದಿಂದ ಹೇಗೆ ತಯಾರಿಸ್ಬೇಕು ಯಾವ ಪದಾರ್ಥದಿಂದ ಏ ಏನು ರುಚಿ ಕೊಡುತ್ತೆ ಯಾವ ಪದಾರ್ಥದಿಂದ ಯಾವ ಪದಾರ್ಥಕ್ಕೆ ಇದು ಮಾಡಿದ್ರೆ ಜೋ ಜೋಯಿಂಟ್ ಮಾಡಿದ್ರೆ ಅದು ಹೇಗೆ ಪದಾರ್ಥ ರುಚಿ ಕೊಡುತ್ತೆ ಅನ್ನೋದನ್ನು ನಾನು ಯೂಟೂಬ್ ಮೂಲಕ ತಿಳ್ಕೊಳ್ತೀನಿ ಯೂಟೂಬ್ ಒಳಗೆ ನಾನು ರೇಖಾ ಅಡುಗೆ ಚಾನಲ್ ಅನ್ನೋ ಒಂದು ಯೂಟೂಬ್ ಚಾನಲನ್ನು ನಾನು ಸಬ್ಸ್ಕ್ರೈಬ್ ಮಾಡೀನಿ ಆ ಯೂಟೂಬ್ ಚಾನಲ್ ಒಳಗೆ ನಾನು ಪಾನಿಪುರಿ ಮಾಡೋದು ಕಲ್ತಿದ್ದೀನಿ ಇನ್ನೂ ಮತ್ತು ಹ್ಞೂ ಗುಲಾಬ್ ಜಾಮೂನು ಮಾಡೋದು ಕಲ್ತಿದ್ದೀನಿ ಬಿರಿಯಾನಿ ಮಾಡೋದು ಕಲ್ತಿದ್ದೀನಿ ಇಡ್ಲಿ ಮಾಡೋದು ಕಲ್ತಿದ್ದೀನಿ ತುಂಬ ಅಡುಗೆಯನ್ನು ನಾನು ಅದ್ರೊಳಗೆ ಕಲ್ತಿದ್ದೀನಿ ಯೂಟೂಬ್ ಒಳಗೆ ಯೂಟೂಬಿಂದ ಮತ್ತು ವೆಜ್ ಬಿರಿಯಾನಿ ನಾನ್ ವೆಜ್ ಬಿರಿಯಾನಿ ಹಲವಾರು ರೀತಿಯ ಬಿರಿಯಾನಿಗಳನ್ನು ನಾನು ಮಾಡೋದು ಕಲಿತೀನಿ ಯೂಟೂಬ್ ಒಳಗೆ ಯೂಟೂಬ್ ಮ ಪಲ್ಯ ಮಾಡೋದು ಕಲ್ತಿದ್ದೀನಿ ರೊಟ್ಟಿ ಮಾಡೋದು ಕಲ್ತಿದ್ದೀನಿ ಹಾಗೂ ಮತ್ತು ಇನ್ನೊಂದು ಏನೆಂದ್ರೆ ಪನ್ನೀರ್ ಮಸಾಲೆ ಮತ್ತೆ ಗೋಬಿ ನೂಡಲ್ಸ್ ಮತ್ತೆ ಜ್ಯೂಸ್ ಮಾಡೋದು ಕಲ್ತಿದ್ದೀನಿ ಇನ್ನೂ ಹಲವಾರು ಪದಾರ್ಥಗಳನ್ನು ನಾನು ಯೂಟೂಬ್ ಮೂಲಕ ಕಲ್ತಿದ್ದೀನಿ ಯೂಟೂಬ್ ವೀಡ್ಯೋ ಬಹಳ ಅಂದ್ರೆ ಬಹಳ ಇಷ್ಟ ಯೂಟೂಬ್ ಒಳಗೆ ನೋಡಿ ನನ್ಗೆ ಕಲಿಯೋದೆಂದ್ರೆ ನಂಗೆ ಭಾಳ ಇಷ್ಟು ಯೂಟೂಬ್ ಒಳಗೆ ಕಲಿಯೋದೆಂದ್ರೆ ನಂಗೆ ಬಹಳ ಇಷ್ಟ ಯೂಟೂಬಿಂದ ನಾನು ಹಲವಾರು ಪದಾರ್ಥಗಳು ಇನ್ನೂ ನಾನ್ ವೆಜ್ ಪದಾರ್ಥಗಳನ್ನು ಕಲಿಬೋದು ಯೂಟೂಬ್ ಒಳಗೆ ಬಹಳ ಯಾವುದೆಂದ್ರೆ ವೆಜ್ ಬಿರಿಯಾನಿ ಹಾಗೂ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮತ್ತು ಯೂಟೂಬ್ ಒಳಗೆ ವಾಂಗಿಬಾತು ಕೇಸರಿಬಾತು ನೂಡಲ್ಸು ಮತ್ತೆ ಮ್ಯಾಗಿ ಕೇಕ್ ಮಾಡೋದು ಮತ್ತೆ ಚಟ್ನಿ ಮಾಡೋದು ಹೆಂಗೆ ಏನನ್ನು ಹೆಂಗೆಂಗೆ ಮಾಡೋದು ಅಂತ ನಾನು ಎಲ್ಲ ಯೂಟೂಬ್ ಒಳಗೆ ಕಲಿತೀನಿ ಯೂಟೂಬಿಂದ ತುಂಬ ಅಂದ್ರೆ ತುಂಬ ಅಡುಗೆಗಳನ್ನು ಕಲ್ತಿದ್ದೀನಿ ನಾನು ತುಂಬ ರುಚಿಯಿಂದ ರುಚಿ ಬರುತ್ತೆ ಯೂಟೂಬ್ ಒಳಗೆ ನೋಡಿ ಮಾಡೋದೆಂದ್ರೆ ತುಂಬ ರುಚಿಯ ಅಡುಗೆ ಕಲ್ತಿದ್ದೀನಿ ನಾನು ಯೂಟೂಬ್ ಒಳಗೆ ಯೂಟೂಬಿಂದ ಯಾವುದು ನನಗೆ ಬಹಳ ಇಷ್ಟ ಆಗಿದ್ದೆಂದ್ರೆ ಜಾಮೂನು ಜಾಮೂನು ಹೆಂಗೆ ಅದರೊಳಗೆ ಪ ಒಂದೊಂದೂ ಒಂದೊಂದು ಸ್ಟೆಪ್ಪನ್ನೂ ನಮಗೆ ಕರೆಕ್ಟಾಗಿ ಹೇಳ್ತಾರೆ ಯೂಟೂಬ್ ಒಳಗೆ ಒಂದೊಂದು ಸ್ಟೆಪ್ ಕೂಡ ನಮಗೆ ಕರೆಕ್ಟಾಗಿ ಹೇಳ್ತಾರೆ ಇದನ್ನು ಹೆಂಗೆ ಮಾಡೋದು ಇದು ಹಾಕಿದ್ದಾದಮೇಲೆ ಇದನ್ನು ಹೆಂಗೆ ಮಾಡೋದು ಇದನ್ನು ಆದಮೇಲೆ ಇದನ್ನು ಹೆಂಗೆ ಮಾಡೋದು ಮತ್ತೆ ಒಂದು ಇವಾಗ ನಾವು ಒಂದು ಸ್ವೀಟ್ ಹಾಕಿದಮೇಲೆ ಒಂದು ಏಲಕ್ಕಿ ಹಾಕಿದಮೇಲೆ ಮತ್ತೇನು ಹಾಕ್ಬೇಕು ಒಂದು ಲಿಂಬೆಹಣ್ಣು ಹಾಕಿದಮೇಲೆ ಜಾಮುನ್ಗೆ ಮತ್ತೇನು ಹಾಕಬೇಕು ಅನ್ನೋದು ಹೆಂಗೆ ಬೇಯ್ಸ್ಬೇಕು ಅದನ್ನು ಹೆಂಗೆ ಕುದಿಸ್ಬೇಕು ಅನ್ನೋದನ್ನು ಅದ್ರೊಳಗೆ ಹೇಳ್ಕೊಡ್ತಾರೆ ಯೂಟೂಬ್ ಒಳಗೆ ತುಂಬ ಅಂದ್ರೆ ತುಂಬ ಸ್ಟೆಪ್ ಬೈ ಸ್ಟೆಪ್ ನಮಗೆಲ್ಲವೂ ಅವರು ವಿವರಿಸ್ತಾರೆ ಯೂಟೂಬ್ ಒಳಗೆ ಹೆಂಗೆಂಗೆ ಮಾಡಬೇಕು ಹೆಂಗೆಂಗೆ ಇಲ್ಲ ಮತ್ತೆ ಯೂಟೂಬ್ ಒಳಗೆ ಅದು ಒಂದು ಈ ಬೇರೆ ರೀತಿಯೂ ನಾವು ಎಲ್ಲವೂ ನೋಡ್ಬೋದು ಯೂಟೂಬ್ ವೀಡ್ಯೊದೊಳಗೆ ಅದು ಒಂದೇ ಅಂತಲ್ಲ ಎಲ್ಲ ರೀತಿಯ ವೀಡ್ಯೋನು ನಾವು ಯೂಟೂಬ್ ಒಳಗೆ ನೋಡ್ಬೋದು ಅಡುಗೇದು ಮತ್ತೆ ಪಲ್ಯ ಮಾಡೋದು ಹೆಸರು ಕಾಳು ಪಲ್ಯ ಮಾಡೋದು ಹೆಂಗೆ ಅನ್ನೋದನ್ನು ನಾವು ಅದ್ರೊಳಗೆ ನೋಡ್ಬಹುದು ಫಶ್ಟ್ ಏನು ಇದು ಮಾಡಬೋದು ಫಶ್ಟ್ ಹೆಸರು ಪಲ್ಯಕ್ಕ ನಾವು ಹೆಸರು ಕಾಳು ಪಲ್ಯಕ್ಕೆ ಫಶ್ಟ್ ಏನು ಹಾಕ್ಬೋದು ಫಶ್ಟ್ ಏನು ಮಾಡ್ಬೋದು ಈರುಳ್ಳಿ ಹಾಕ್ಬೇಕು ನಾವು ಏನು ಹಾಕ್ಬೇಕು ಅದನ್ನೆಲ್ಲವೂ ನೋಡಿ ನೋಡ್ಬೋದು ಅವರು ಎಲ್ಲವೂ ನಮಗೆ ವನ್ ಬೈ ವನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾರೆ ನಾವು ಒಬ್ಬಟ್ಟು ಮಾಡೋದು ಯೂಟೂಬ್ ಒಳಗೆ ಕಲಿತೀವಿ ಕರ್ಜಿಕಾಯಿ ಮಾಡೋದು ನಾವು ಯೂಟೂಬ್ ಒಳಗೆ ಕಲ್ತೀವಿ ಮತ್ತು ಕೇಸರಿಬಾತು ಮಾಡೋದನ್ನು ಯೂಟೂಬ್ ಒಳಗೆ ನೋಡಿ ಕಲ್ತಿದ್ದೇನೆ ಯೂಟೂಬಿಂದ ನಂಗೆ ಭಾಳ ಹೆಲ್ಪ್ ಆಗೈತಿ ಯೂಟೂಬಿಂದ ನೋಡಿ ತುಂಬ ಕಲಿತೆ ನಾನು ಕೇಸರಿಬಾತು ಮಾಡೋದು ವಾಂಗಿಬಾತು ಮಾಡೋದು ಯೂಟೂಬ್ ಒಳಗೆ ಮತ್ತೆ ಹಲ್ವ ಮಾಡೋದು ಕ್ಯಾರೆಟ್ ಹಲ್ವ ಮಾಡೋದು ಕ್ಯಾರೆಟ್ ಹಲ್ವ ಕೂಡ ಮಾಡಿದ್ದು ನಾನು ಯೂಟೂಬ್ ನೋಡಿ ಯೂಟೂಬ್ ವೀಡ್ಯೋ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ ನನಗೆ

ತುಂಬ ಅಂದ್ರೆ ತುಂಬ ಯೂಸ್ ಆಗೈತಿ ಅದು ನನ್ನ ಯೂಟೂಬ್ ವೀಡ್ಯೋ ಎಗ್ ರೈಸ್ ಮಾಡೋದು ಹೆಂಗೆ ಅಂದ್ರೆ ಫಶ್ಟ್ ಈರುಳ್ಳಿ ಹಾಕೋದು ಎಣ್ಣೆ ಹಾಕೋದು ಆಮೇಲೆ ಈರುಳ್ಳಿ ಹಾಕೋದು ಮತ್ತು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಶ್ಟ್ ಹಾಕೋದು ಅದು ಹೆಂಗೆಂಗೆ ಮಾಡೋದು ಅದಾದಮೇಲೆ ಎಗ್ ಹಾಕೋದು ಎಗ್ ಕೊಡೋದು ಹಾಕೋದು ಅದಾದಮೇಲೆ ರೈಸ್ ಮಾಡೋದು ರೈಸ್ ಮಾಡಿ ಹಾಕಾದಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಅದನ್ನು ಎಗ್ ರೈಸ್ ತಯಾರು ಮಾಡೋದು ಹಿಂಗಿಂಗೆ ಹಿಂಗೆಲ್ಲ ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳ್ತಾರೆ ನಮ್ಗೆ ಯೂಟೂಬ್ ಒಳಗೆ ಅದಾದಮೇಲೆ ನಾವು ಜಾಮೂನು ಮತ್ತೆ ಕ್ಯಾರೆಟ್ ಹಲ್ವಾ ಮಾಡೋದು ಕ್ಯಾರೆಟನ್ನು ಪಶ್ಟು ಕ್ಯಾರೆಟನ್ನು ಫಶ್ಟು ಹೆರಚ್ಬೇಕು ಕ್ಯಾರೆಟ್ ಹೆರಚಿ ಆದಮೇಲೆ ಅದನ್ನು ಬೇಯ್ಸ್ಬೇಕು ಕ್ಯಾರೆಟನ್ನು ಬೇಯ್ಸಾದ್ಮೇಲೆ ನಾವು ಅದನ್ನು ತುಪ್ಪದೊಳಗೆ ಹುರಿಬೇಕು ತುಪ್ಪದೊಳಗೆ ಹುರಿದಾದಮೇಲೆ ನಾವು ಅದನ್ನು ಒಂದು ಬೋಗುಣಿ ಒಳಗೆ ನಾವು ನೀರು ಹಾಕಿಕೊಂಡು ಅದನ್ನು ಏನು ಸಕ್ಕರೆ ಪಾಕ ಮಾಡಿಕೊಂಡು ಸಕ್ಕರೆ ಅದರೊಳಗೆ ಕ್ಯಾರೆಟನ್ನು ಕುದಿಸಬೇಕು ಕುದಿಸಾದಮೇಲೆ ಅದಕ್ಕೆ ನಾವು ಸ್ವೀಟ್ ಹಾಕ್ಬೇಕು ಸಕ್ಕರೆ ಹಾಕ್ಬೇಕು ಸಕ್ಕರೆ ಹಾಕಾದಮೇಲೆ ಅದನ್ನು ಹೆಂಗೆಂಗೆ ಮಾಡಬೇಕು ಅಂತ ನಾವು ಅದನ್ನೊಳಗೆ ವಿವರ್ಣೆ ಕೊಡಬೇಕು ವಿವರ್ಣೆ ಕೊಟ್ಟಾದಮೇಲೆ ನಾವು ಒಂದೊಂದನ್ನೂ ಸಪ್ರೇಟ್ ಸಪ್ರೇಟ್ ಮಾಡಿ ಎಲ್ಲ ಕ್ಯಾರೆಟ್ ಹಲ್ವ ಎಲ್ಲವೂ ಮಾಡಿ ಅದನ್ನು ಸರವ್ ಮಾಡಿಕೊಂಡು ನಾವು ಅದನ್ನು ತಿನ್ನಬೇಕಾದ್ರೆ ನಮಗೆ ಬಹಳ ಇಷ್ಟ ಆಗುತ್ತೆ ಅದನ್ನು ನಾವು ಯೂಟೂಬಿಂದ ನೋಡಿ ಕಲಿತೀವಿ ಯೂಟೂಬ್ ಒಳಗೆ ಚಾ ರೇಖಾ ಅಡುಗೆ ಚಾನಲಿಂದ ನಾವು ಯೂಟೂಬ್ ಒಳಗೆ ನೋಡಿ ಕಲಿತೀವಿ ಅದನ್ನು ಅದಾದ್ಮೇಲೆ ನಾವು ವೇ ಬಿರಿಯಾನಿ ಮಾಡೋದು ಬಿರಿಯಾನಿ ಮಾಡಬೇಕೆಂದರೂನು ನಂಗೆ ತುಂಬ ಇಷ್ಟ ಯೂಟೂಬ್ ಒಳಗೆ ನೋಡಿ ಬಿರಿಯಾನಿ ಮಾಡೋದೆಂದ್ರೆ ನಂಗೆ ಭಾಳ ಅಂದ್ರೆ ಬಹಳ ಇಷ್ಟ ಹಾಂ ನಾವು ಯೂಟೂಬ್ ಒಳಗೆ ಬಿರಿಯಾನಿ ಮಾಡೋದು ಹೆಂಗೆ ಹೇಳ್ಕೊಡ್ತಾರೆ ಅಂದ್ರೆ ಫಶ್ಟು ನಾವು ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಗೋಡಂಬಿ ದ್ರಾಕ್ಷಿ ಅದುಹಾಕಿ ಅದಾದಮೇಲೆ ನಾವು ಈರುಳ್ಳಿ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಶ್ಟ್ ಹಾಕ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಶ್ಟ್ ಹಾಕಿ ಹಾಕಾದ್ಮೇಲೆ ಟಮಟೆ ಹಾಕ್ಬೇಕು ಟಮಟೆ ಹಾಕಾದ್ಮೇಲೆ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ನಾವು ಮಸಾಲೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಂದ್ರೆ ಮಸಾಲೆ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತಂದ್ರೆ ಮೊಸರು ಮೊಸರು ಒಳಗೆ ನಾವು ಗರಂ ಮಸಾಲೆ ಗರಂ ಮಸಾಲೆ ಖಾರ ಪುಡಿ ಮ ಮಾ ಗರಂ ಮಸಾಲೆ ಪುಡಿ ಮತ್ತು ಖಾರದ್ದು ಚಿಲ್ಲಿ ಪೌಡ್ರ್ ಅದನ್ನೆಲ್ಲ ಹಾಕಿ ಮೊಸ್ರು ಒಳಗೆ ಅದನ್ನು ಮಿಕ್ಸ್ ಮಾಡ್ಬೇಕು ಅದನ್ನು ಮಿಕ್ಸ್ ಮಾಡಾದ್ಮೇಲೆ ನಾವು ಮಿಕ್ಸ್ ಮಾಡಾದ್ಮೇಲೆ ಅದನ್ನು ನಾವು ಇದಕ್ಕೆ ಹಾಕಬೇಕು ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿರ್ತೇವೆ ಬೋಗುಣಿ ಒಳಗೆ ಅದನ್ನು ಹಾಕ್ಬೇಕು ಮೊಸರೊಳಗೆ ಅದು ಮೊಸರೆಲ್ಲ ಮಿಕ್ಸ್ ಮಾಡಿದ್ದು ಅದ್ರೊಳಗೆ ಹಾಕ್ಬೇಕು ಅದಾದ್ಮೇಲೆ ಅದನ್ನೆಲ್ಲ ಹಾಕಾದ್ಮೇಲೆ ಅದನ್ನೆಲ್ಲ ಹಾಕಾದ್ಮೇಲೆ ಅದನ್ನೆಲ್ಲ ಹಾಕಾದ್ಮೇಲೆ ನಾವು ಮತ್ತೆ ಇದನ್ನು ಎಗ್ ಹಾಕ್ಬೇಕು ಕ ಎಗ್ ಫು ಬಾಯ್ಲ್ ಮಾಡ್ಕೊಳ್ಬೇಕು ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ಎಗ್ಗನ್ನ ಫ್ರೈ ಮಾಡ್ಬೇಕು ಎಗ್ಗನ್ನ ಹೆಂಗೆ ಫ್ರೈ ಮಾಡೋದೆಂದ್ರೆ ಹೆಗ್ ಹೆಂಗೆ ಫ್ರೈ ಮಾಡೋದು ಅಂತಂದ್ರೆ ಒಂದು ಬಾಣಲೆ ಒಳಗೆ ಎಣ್ಣೆ ಹಾಕೋದು ಅದಕ್ಕೆ ಸ್ವಲ್ಪ ಅರಿಶಿನ ಖಾರದ ಪುಡಿ ಅರಿಶಿನ ಖಾರದ ಪುಡಿ ಹಾಕಾದ್ಮೇಲೆ ಅದನ್ನು ಎಗ್ಗು ಸ್ವಲ್ಪ ಅಲ್ಲೆಲ್ಲ ಅಲ್ಲೆ ಅಲ್ಲೆ ಸೀಳಬೇಕು ಸೀಳಾದ್ಮೇಲೆ ಅದನ್ನು ಎಗ್ ಸೀಳಾದ್ಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅದನ್ನು ಫ್ರೈ ಆದಮೇಲೆ ನಾವೇನೆ ಬಿರಿಯಾನಿಗೆಲ್ಲ ಒಗ್ಗರ್ಣೆ ಹಾಕಿಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕಬೇಕು ಅದಾದ್ಮೇಲೆ ನಾವು ರೈಸ್ ಹಾಕ್ಕೊಳ್ಬೇಕು ರೈಸ್ ಹಾಕ್ಕೊಂಡಾದಮೇಲೆ ಅದನ್ನು ಒಂದು ಕುದಿ ಬರೋವರೆಗೂ ಬಿಡ್ಬೇಕು ಒಂದು ಕುದಿ ಬರೋವರೆಗೂ ಬಿಟ್ಟಾದ್ಮೇಲೆ ಅದು ಕುದೀತೈತಲ್ಲ ಅದಕ್ಕೆ ಆಮೇಲೆ ನಾವು ಉಪ್ಪು ಹಾಕಬೇಕು ಅದಾದ್ಮೇಲೆ ಪುದೀನದ್ದು ಸೊಪ್ಪು ಹಾಕಬೇಕು ಪುದೀನಾ ಸೊಪ್ಪು ಹಾಕಿದ್ಮೇಲೆ ನಾವು ಅದನ್ನು ಒಂದು ಸ್ವಲ್ಪೊತ್ತು ಕುದಿಯೋಕೆ ಬಿಡಬೇಕು ಕುದಿಯೋಕೆ ಬಿಟ್ಟಾದ್ಮೇಲೆ ಅದು ಹೆಂಗೈತಿ ಅಂತ ಒಂದ್ಸ್ವಲ್ಪ ಟೇಸ್ಟ್ ನೋಡ್ಬೇಕು ಅದಾದ್ಮೇಲೆ ನಾವು ನೀರು ಹಾಕಬೇಕು ನೀರು ಹಾಕಾದ್ಮೇಲೆ ಅದು ಒಂದು ಕುದಿ ಬರೋವರೆಗೂ ನಾವು ಕು ಇರು ವೇಯ್ಟ್ ಮಾಡಬೇಕು ಅದಾದ್ಮೇಲೆ ಒಂದು ಕುದಿ ಬಂದ್ಮೇಲೆ ನಾವು ಅದನ್ನು ಕುಕ್ಕರನ್ನ ಮುಚ್ಚಿದ್ಮೇಲೆ ಮೂರರಿಂದ ನಾಲ್ಕು ವಿಸಿಲ್ ಮಾ ಮಾಡಬೇಕು ಮೂರರಿಂದ ನಾಲ್ಕು ವಿಸಿಲ್ ಆದ್ಮೇಲೆ ಅದರದ್ದು ನೋಡ್ಬೇಕು ಅದು ಹೆಂಗಾಗೈತಿ ಅಂಥೇಳಿ ಅದ್ರದ್ದು ರುಚಿ ನೋಡಾದ್ಮೇಲೆ ಅದು ಹೆ ಚ ಲೋ ಆಯ್ತಂದ್ರೆ ನಮ್ಗೆ ಇಷ್ಟ ಆಗುತ್ತವು ಯೂಟು ಇದನ್ನು ನಾವು ಯೂಟೂಬಿಂದ ನೋಡಿ ಕಲ್ತೀವಿ ಅನ್ನೋದು ನಮ್ಗೊಂದು ಖುಷಿ ಇರ್ತೈತೆ ಅದು ಯೂಟೂಬೊಳಗೆ ಈ ನಾನು ಬಿರಿಯಾನಿ ಮಾಡೋದು ಕಲಿತೀನಿ ಕ್ಯಾರೆಟ್ ಹಲ್ವಾ ಮಾಡೋದು ಕಲಿತೀನಿ ಮತ್ತೆ ಜಾಮೂನು ಕಲಿತೀನಿ ಅದಾದ್ಮೇಲೆ ನಾನು ಇಡ್ಲಿ ಮಾಡೋದು ಕಲಿತೀನಿ ಈಗ ರೀಸೆಂಟಾಗಿ ನಾನು ಇಡ್ಲಿ ಮಾಡೋದು ಕಲಿತೀನಿ ಹೆಂಗೆ ಅಂದ್ರೆ ಅದನ್ನು ಒಂದಿನ ಮುಂಚೆ ಇಡ್ಲಿ ಮಾಡೋದನ್ನು ಒಂದಿನ ಮುಂಚೆನೇ ನಾನು ಅಕ್ಕಿ ನೆನೆ ಇಟ್ಟಿದ್ದೆ ಸಪ್ರೇಟ್ ಅದಾದ್ಮೇಲೆ ಒಂದು ಸ್ವಲ್ಪ ಅವಲಕ್ಕಿ ನೆನೆ ಇಟ್ಟಿದ್ದೆ ಅದನ್ನಾದ್ಮೇಲೆ ನಾನು ಅಕ್ಕಿ ಅದಾದ್ರೆ ನೆನೆ ಇಟ್ಟಾದ್ಮೇಲೆ ಒಂಚೂರು ಅದನ್ನು ಆರು ಗಂಟೆಗಳ ಕಾಲ ಅದನ್ನು ನೆನೆ ಇಡ್ಬೇಕು ಅಕ್ಕಿ ಮತ್ತು ಅವಲಕ್ಕಿ ಅದನ್ನು ನೆನೆ ಇಟ್ಟು ಮಿಕ್ಸಿಗೆ ಹಾಕ್ಬೇಕು ಮಿಕ್ಸಿಗೆ ಹಾಕಾದ್ಮೇಲೆ ಅದನ್ನು ಒಂದು ರಾತ್ರಿಯೆಲ್ಲ ಅದನ್ನು ಬಿಡಬೇಕು ಒಂದು ರಾತ್ರಿಯೆಲ್ಲ ಬಿಟ್ಟಾದ್ಮೇಲೆ ನಾವು ಮಾರನೇ ದಿನ ಇಡ್ಲಿ ಮಾಡೋಕೆ ಹೋದ್ಮೇಲೆ ಅದು ಸಾಫ್ಟಾಗಿ ಬರ್ತೈತಿ ಇಡ್ಲಿ ಸುಂಬ ತುಂಬ ಮೃದುವಾಗಿ ಬರ್ತೈತಿ ಅದು ಇಡ್ಲಿ ಅದು ನಮಗೆ ಬಹಳ ಇಷ್ಟ ಅದನ್ನು ನಾವು ಯೂಟೂಬಿಂದ ನೋಡಿ ಕಲ್ತೀನಿ ಅದಾದ್ಮೇಲೆ ನಾನು ಮಸಾಲೆ ರೈಸ್ ಮಾಡೋದು ಕಲಿತೀನಿ ಅದೂ ಕೂಡ ನಾನು ಯೂಟೂಬಿಂದಲೇ ಕಲಿತಿದ್ದು ಅದು ನನಗೆ ಬಹಳ ಇಷ್ಟ ಯೂಟೂಬಿಂದ ಕಲಿತಿದ್ದು ಅದಾದ್ಮೇಲೆ ನಾನು ವಾಂಗಿಬಾತು ಮತ್ತೆ ಅದಾದ್ಮೇಲೆ ನಾನು ಇದು ಗೀ ರೈಸ್ ಮಾಡೋದು ಕಲ್ತೀನಿ ಗೀ ರೈಸಾ ಇದೆಲ್ಲ ನಾನು ಯೂಟ್ಯೂಬಿಂದ ನೋಡಿ ಕಲ್ತಿದ್ದು ಯೂಟೂಬಿಂದ ನಾನು ಇಷ್ಟೆಲ್ಲ ನೋಡಿ ಕಲ್ತೀನಿ ಅನ್ನೋದು ನನಗೆ ಬಹಳ ಹೆಮ್ಮೆ ಐತಿ